ನಾನು ಹೆಚ್ಚಾಗಿ ಮನೆ ಬಿಟ್ಟು ಹೊರಗೆ ಹೋಗುವುದು ಕಡಿಮೆ ಆದರೆ ಕೆಲವು ಸಂದರ್ಭಗಳಲ್ಲಿ ಹೋಗಬೇಕಾದ ಪರಿಸ್ಥಿತಿ ಕೂಡ ಬರತ್ತೆ ನಮ್ಮ ಮನೆಯಲ್ಲಿ ಹೆಚ್ಚೇನೂ ಗಿಡಗಳಿಲ್ಲ ಆದರೆ ಕೆಲವೊಂದು ಹೂವಿನ ಗಿಡಗಳಿವೆ ಅವುಗಳೆಂದರೆ ನನಗೆ ತುಂಬಾನೇ ಇಷ್ಟ ನಾನು ಮನೆಯಲ್ಲಿರುವಾಗ ಅವುಗಳ ಆರೈಕೆಯನ್ನು ನಾನೇ ಮಾಡ್ತೇನೆ ಅವುಗಳಿಗೆ ಗೊಬ್ಬರ ಹಾಕುವುದಿರ್ಬಹುದು ನೀರು ಕೊಡುವಂಥದ್ದಿರ್ಬಹುದು ಈ ಕಳೆಗಳನ್ನು ಕೀಳುವಂಥದ್ದಿರ್ಬಹುದು ಅಂಥ ಕೆಲಸಗಳನ್ನೆಲ್ಲ ನಾನೇ ಮಾಡಿಕೊಳ್ತೇನೆ ಆದರೆ ಕೆಲವೊಮ್ಮೆ ನನಗೆ ಹೊರಗೆ ಹೋಗಬೇಕಾದ ಪರಿಸ್ಥಿತಿ ಬರ್ತದೆ ಈಗ ಒಂದು ವಾರ ಇರಬಹುದು ಎರಡು ವಾರ ಇರಬಹುದು ಅಂಥ ಪರಿಸ್ಥಿತಿಯಲ್ಲಿ ನಾನೇನು ಮಾಡ್ತೇನೆ ಅಂತ ಹೇಳಿದರೆ ನನ್ನ ಸ್ನೇಹಿತನ ತಾಯಿ ಹತ್ತಿರ ಕೇಳ್ತೇನೆ ಅವರಿಗೆ ಕೂಡ ಈ ಗಿಡಗಳು ಹೇಳಿದರೆ ತುಂಬ ಇಷ್ಟ ಅವರು ಹೆಚ್ಚಾಗಿ ಅವರ ಮನೆಯಲ್ಲಿ ತರಕಾರಿ ಗಿಡಗಳನ್ನು ಹೂವಿನ ಗಿಡಗಳನ್ನು ಬೆಳೆಸ್ತಾರೆ ಆದರೆ ನಾನು ಇಂಥ ಸಂದರ್ಭದಲ್ಲಿ ಹೇಳಿದಾಗ ನಮ್ಮ ಮನೆಗೆ ಕೂಡ ಬಂದು ಅವರು ಈ ಹೂವಿನ ಗಿಡಗಳ ಆರೈಕೆಯನ್ನು ಮಾಡ್ತಾರೆ ಅವುಗಳಿಗೆ ಸರಿಯಾದ ಸಮಯಕ್ಕೆ ನೀರು ಕೊಡುವಂಥದ್ದಾಗಿರ್ಬಹುದು ಅವುಗಳಿಗೆ ಗೊಬ್ಬರಗಳನ್ನು ಕೊಡುವಂಥದ್ದಾಗಿರ್ಬಹುದು ಅಂಥ ಕೆಲಸಗಳನ್ನೆಲ್ಲ ಅವರು ಮಾಡ್ತಾರೆ ಈ ಹೆಚ್ಚಾಗಿ ನಮ್ಮ ಹೂವಿನ ಗಿಡಗಳಿಗೆ ಈ ಕಡಲೆ ಹಿಂಡಿ ಹಾಕುವಂಥದ್ದು ಅಂಥ ಕೆಲಸಗಳನ್ನೆಲ್ಲ ಮಾಡ್ತೇವೆ ಅವರು ಕೂಡ ನಾನು ಇರದ ಸಂದರ್ಭದಲ್ಲಿ ಮಾಡ್ತಾರೆ ನನಗಂತೂ ತುಂಬಾನೇ ಸಹಾಯ ಮಾಡ್ತಾರೆ ಅವರು ಅವರಿಗೆ ಈ ಗಿಡ ಹೇಳಿದರೆ ತುಂಬಾನೇ ಇಷ್ಟ ಈ ಹೂವಿನ ಗಿಡಗಳನ್ನು ಕಸಿ ಮಾಡುವಂಥದ್ದು ಅಂಥ ವಿದ್ಯೆಗಳೆಲ್ಲ ಅವರಿಗೆ ಚೆನ್ನಾಗಿ ಗೊತ್ತಿದೆ ಅವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ ಅವರ ಮನೆಯಲ್ಲಿ ಕೂಡ ಹಾಗೆ ಬಣ್ಣ ಬಣ್ಣದ ಹೂವಿನ ಗಿಡಗಳೆಲ್ಲಇದೆ ಅವರು ಕೂಡ ನನಗೆ ಕೆಲವು ಗಿಡಗಳನ್ನು ಕೊಟ್ಟಿದ್ದಾರೆ ನಾನು ಇರದ ಸಂದರ್ಭದಲ್ಲಿ ಕೂಡ ಅವರು ಕೆಲ ಅವರ ಮನೆಯಲ್ಲಿ ಇರುವಂಥ ಕೆಲವು ಗಿಡಗಳನ್ನು ತಂದು ನಮ್ಮ ತೋಟದಲ್ಲಿ ನೆಟ್ಟಿದ್ದಾರೆ ಅವುಗಳ ಆರೈಕೆ ಕೂಡ ಅವರೇ ಮಾಡ್ತಾರೆ ಅವರಿಗೆ ಈ ಕೆಲವು ವಿಶಿಷ್ಟ ಗಿಡಗಳ ಪರಿಚಯ ಕೂಡ ಇದೆ ಅವರು ಅದರ ಬಗ್ಗೆ ತುಂಬ ತಿಳಿದುಕೊಂಡಿದ್ದಾರೆ ನನಗೆ ಕೂಡ ಕೆಲವೊಮ್ಮೆ ತಿಳಿಸ್ತಾರೆ